ಹಲೋ ಭಾರ್ಗವಿ ಮೇಡಮ್ ಅವ್ರು ಮೇಡಮ್ಮಾ ಮಾತಾಡ್ತಿರೋದು ಅದೇ ಅದೇ ಮೇಡಮ್ ನನ್ನ ಹೆಸರು ರಾಜೇಶ್ ಅಂತ ಪ್ರಸನ್ನ ಅವರ ಮಗ ಅವರ ತಂದೆ ಅದೇ ಮೇಡಮ್ ಅವ್ರಿಗೆ ಮೂರು ದಿನ ಲೀವ್ ಬೇಕಿತ್ತು ನಾವು ಬೇರೆ ಕಡೆ ಟ್ರಿಪ್ ಹೋಗ್ತಾ ಇದ್ದೀವಿ ಫ್ಯಾಮಿಲಿಯಿಂದ ಅವ್ರಿಗೆ ಮೂರು ದಿನ ರಜೆ ಬೇಕಾಗಿತ್ತು ಮೇಡಮ್ ಲೆಟರಾ ಮೇಡಮ್ ಲೆಟರ್ ಲೆಟರ್ ಅಂದರೆ ಅದು ಕನ್ನಡ ಕನ್ ಲೀವ್ ಲೆಟರಾ ಮೇಡಮ್ ಓಕೆ ಹೆಂಗ್ ಓದ್ತಾವ್ರೆ ಮೇಡಮ್ ಅವರು ಹಾಂ ಅದೇ ಮೇಡಮ್ ಅವ್ರದು ಅಂಕಪಟ್ಟಿ ಏನು ನಮಗೆ ಕೊಟ್ಟು ಕಳ್ಸ್ಲಿಲ್ಲ ಅವ್ರು ಹೆಂಗ್ ಓದ್ತಾವ್ರೆ ಏನು ಅಂತೇಳಿ ಅಲ್ಲ ಅದು ಪೇರೆಂಟ್ಸ್ ಸಿಗ್ನೇಚರ್ ಅಂತ ಹೇಳಿಬಿಟ್ಟು ಏನು ಕೊಡಲ್ವಾ ಮೇಡಮ್ ಆದರೆ ನಮಗೆ ಇದುವರೆಗು ಒಂದೂ ತೋರಿಸಿಲ್ಲ ಅವರು ಅದೇ ಮನೆಯಲ್ಲಿ ಬರ್ತಾರೆ ವರ್ಕ್ ಏನಿಲ್ಲ ಅರಾಮಾಗಿ ತಿಂತಾರೆ ಮಲ್ಕೊನ್ತಾರೆ ಹಾಂ ಅದೇ ಅವರು ಹೆಂಗ್ ಓದ್ತಾರೆ ಅಂತೇನು ನಮಗೇನು ಅಷ್ಟು ಅದರ ಬಗ್ಗೆನೇ ನೀವು ತಿಳಿಸ್ತಾ ಇಲ್ಲ ಮೇಡಮ್ ಹಾಂ ಸರಿ ಮೇಡಮ್ ವರ್ಕ್ ಕೊಡಿ ಅವ್ರಿಗೆ ಚೆನ್ನಾಗಿ ಓದಿಸಿ ಚೆನ್ನಾಗಿ ಹೊಡಿರಿ ಮೇಡಮ್ ಹಲೋ